ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಸ್ಥಳೀಯ ಶಿಕ್ಷಣ ಮತ್ತು ಕಲಿಕಾ ಅವಕಾಶಗಳು ಯಾವುವು ಅಂತ ಅಂದ್ರೆ ಇಲ್ಲಿ ಎಜುಕೇಶನ್ ಅಷ್ಟೆ ಅಲ್ಲದೇ ಇಲ್ಲಿ ಸಾಂಸ್ಕೃತಿಕವಾಗಿ ನಮ್ಮ ಚಿತ್ರದುರ್ಗ ಕೋಟೆದ ಇತಿಹಾಸ ಆಗಿರ್ಬೋದು ಅಥವಾ ಈಗ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ನೆಕ್ಸ್ಟ್ ಮತ್ತೆ ಒಂದು ಎನ್ ಎಸ್ ಎಸ್ ಕ್ಯಾಂಪು ಎನ್ ಸಿ ಸಿ ಈ ತರಹ ಎಲ್ಲ ಬೇರೆ ತರಬೇತಿಗಳು ಸಹ ಇಲ್ಲಿ ಕೊಡ್ತಾಯಿದ್ದಾರೆ ನಾವು ನೋಡಿದಂಗೆ ಮತ್ತೆ ಇಲ್ಲಿ ಒಟ್ಟು ಎಲ್ಲ ಜಿಲ್ಲೆಯಲ್ಲಿ ಒಟ್ಟು ಪ್ರಗತಿಗೆ ಯಾವ ರೀತಿ ಕೊಡುಗೆ ನೀಡಿವೆ ಅಂತ ಅಂದರೆ ಒಂದು ವಾಲಿಬಾಲು ಥ್ರೊ ಬಾಲು ಖೋ ಖೋ ಒಂದು ರನ್ನಿಂಗ್ ರೇಸ್ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದು ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಜೊತೆಯಾಗಿ ನಮ್ಮ ಚಿತ್ರದುರ್ಗಕ್ಕೆ ಕೊಡುಗೆಗಳನ್ನು ಕೊಟ್ಟಿವೆ ಅಂತಲೇ ಹೇಳ್ಬೋದು ಅದೇ ರೀತಿ ಇಲ್ಲಿನ ಜನಪ್ರಿಯ ತರಬೇತಿಗಳು ಅಂತ ನೋಡೋದಾದರೆ ನಾವು ಇಲ್ಲಿ ಸರ್ವತೋಮುಖವಾದಂತಹ ಒಂದು ಶಿಕ್ಷಣ ಸಂಸ್ಥೆಗಳು ಸಹ ಇಲ್ಲಿ ಇದ್ದಾವೆ ಎಲ್ಲ ಪ್ರತಿಯೊಂದರಲ್ಲೂ ಒಂದು ಎಜುಕೇಶನ್ ಅಂತ ಆಗಿರ್ಬೋದು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಇಲ್ಲಿ ಸರ್ವತೋಮುಖವಾದಂತಹ ಕಲಿಕೆಯ ಅವಕಾಶಗಳು ಇಲ್ಲಿ ಲಭಿಸಿವೆ ಹಾಗಾಗಿ ನಮ್ಮ ಚಿತ್ರದುರ್ಗ ಅದರಿಂದಾನೆ ಅಭಿವೃದ್ಧಿ ಹೊಂದಿದೆ ಇಲ್ಲಿನ ಜನಪ್ರಿಯ ತರಬೇತಿಗಳು ಎಲ್ಲ ಒಂದು ಏನೆ ಇದು ಇದು ಜೀಟು ನೀಟು ಆ ನಂತರ ಕೆ ಎಸ್ಸು ಐ ಎ ಎಸ್ಸು ಈ ರೀತಿಯಾದಂತಹ ಪರೀಕ್ಷಾ ತಯಾರಿಗೆ ಬೇಕಾಗುವಂತಹ ಎಲ್ಲ ತರಗತಿಗಳನ್ನು ಸಹ ಇಲ್ಲಿ ಸರ್ಕಾರಿ ಶಾಲೆಗಳ ಒಂದು ಸ್ಥಿತಿ ಗತಿಗಳನ್ನು ನೋಡಿಕೊಂಡು ಅದೇ ರೀತಿಯಾಗಿ ನಮ್ಮ ಸ ಸಾಕ್ಷರತೆ ಸಾಕ್ಷರತೆಯ ಬಗ್ಗೆ ಮುಂದು ನೋಡೋದಾದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಇಲ್ಲಿ ಪ್ರತಿಯೊಬ್ಬ ಮಕ್ಕಳು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗದವರು ಇದ್ದಾರೆ ಅಂದರೆ ಅಲೆಮಾರಿ ಅಲೆಮಾರಿ ಜನಾಂಗದವರು ಆ ರೀತಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಒಂದು ಏನು ಜೀವನ ರೂಪಿಸ್ಕೊಂಡಿದ್ದಾರೊ ಪ್ರತಿಯೊಬ್ಬರಿಗೂ ಒಂದು ಶಿಕ್ಷಣವನ್ನು ಕೊಡಲೇಬೇಕು ಅಂಥೇಳಿ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಶಿಕ್ಷಣ ಅವಕಾಶಗಳು ಸಹ ಇದೆ ಅಂತ ಹೇಳ್ಬೋದು